ನಮ್ಮ ಈಗಿನ ಭಾರತ ದೇಶದಲ್ಲಿ ಇಲ್ಲಿರೋ ಅಷ್ಟು ಕಳಪೆ ಮಟ್ಟದ ಒಂದು ಆಸ್ಪತ್ರೆ ಚಿಕಿತ್ಸಾ ವ್ಯವಸ್ಥೆ ಆಗಲೀ ಈ ಬೇರೇ ಇನ್ನೊಂದು ಕೋವಿಡ್ ನೈಂಟೀನ್ ಮುಖಾಂತರ ಅವಾಗ ಪ್ರಾಣವೆ ಅವರು ಪ್ರಾಣ ರಕ್ಷಿಸು ಮಾತ್ರ ಅವರು ಸುಧಾರಣೆ ತಗೊಬಂದ್ರು ಆಗ ಕೋವಿಡ್ ಟೈಮಿನಲ್ಲಿ ವಾಕ್ಸಿನೇಷನ್ಸು ಸ್ಯಾನಿಟೈಸರ್ ಮಾಸ್ಕ್ ಮತ್ತೆ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಕೋವಿಡನ್ನ ತಡೆಗಟ್ಬೋದು ಅಂತ ಗೋರ್ಮೆಂಟ್ ಹೇಳಿದ್ರು ಆದರೆ ಯಾವ ಒಂದು ಟೌನಲ್ಲಿ ಯಾವುದೇ ಒಂದು ವಿಲೇಜಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಆಗಿಬಿಡ್ಲಿ ಯಾವುದೇ ಒಂದು ಆಸ್ಪತ್ರೆಯಲ್ ಆಗಲಿ ಯಾರೂ ಪಾಲಿಸಿಲ್ಲ ಸರಿಯಾಗಿ ಪಾಲಿಸಿಲ್ಲ ಪೋಲಿಸವ್ರು ಬಂದಾಗ ಅವ್ರು ಬಂದಾಗ ಇವ್ರು ಬಂದಾಗ ಇನ್ಸ್ಪೆಕ್ಷನ್ನಿಗೆ ಬಂದಾಗ ಮಾತ್ರ ಮೇಂಟೇನ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಜನಗಳಿದ್ದರು ಮಾಮೂಲಿ ಅವ್ರು ಹೋದ್ಮೇಲೆ ಆಟೋಮೆಟಿಕು ದೇ ಆರ್ ಜನರಲ್ಲಾಗಿ ಇರ್ತಾಯಿದ್ದರು ಅದನ್ನು ಬಿಟ್ಟರೆ ಬೇರೆಯವ್ರ ಹತ್ರ ಕೋವಿಡ್ ಬಂದಿದೆ ಅಂತ ಗೊತ್ತಾದರೆ ಪಾಸಿಟಿವ್ ಅಂತ ಗೊತ್ತಾದರೆ ಇನ್ನೊಬ್ಬರು ಪಕ್ಕದಲ್ಲೆ ಇರೋರು ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ದೂರ ಹೋಗೋದು ಮಾಸ್ಕ್ ಹಾಕೋದು ಇನ್ನೊಂದು ಮರೊಂದು ಮತ್ತೊಂದು ಮಾಡ್ತಾಯಿದ್ದರು ರೆಗ್ಯುಲ್ಲರಾಗಿ ಯಾರು ಸ್ಯಾನಿಟೈಸರು ಮಾಸ್ಕು ಯೂಸ್ ಮಾಡೇ ಇಲ್ಲ ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ ಅವ್ರು ಮಾಡಿಲ್ಲ ಯಾಕೆ ಬೇಕಾಗಿಲ್ಲ ಅಂದರೆ ಅವ್ರಿಗೆ ಗೊತ್ತಿತ್ತು ಸುಮ್ಮನೆ ನಮ್ಗೆ ಬರ್ತದೆ ನಮ್ಗೆ ಬರ್ತದೆ ಎಣ್ಣೆ ಕುಡುದ್ರೆ ಬರೋಲ್ಲ ಇನ್ನೊಂದು ಕುಡಿದ್ರೆ ಬರೋಲ್ಲ ಮತ್ತೊಂದು ಕುಡಿದ್ರೆ ಬರೋಲ್ಲ ಅಂತೇಳ್ಬಿಟ್ಟು ಅವರು ಅವರು ನೆಗ್ಲೆಟ್ ಮಾಡಿದ್ರು ಅದು ಕಮ್ಮಿಯೂ ಆಗಿಲ್ಲ ಮೊನ್ನೇ ಅಕಾರ್ಡಿಂಗ್ ಟು ಟು ತೌಝಂಡ್ ಲೆವೆನ್ ಟ್ವೆಲ್ ಟ್ವೆಂಟಿ ಒನ್ ಟ್ವೆಂಟಿ ಟು ಅನ್ಕೋತೀನಿ ಟ್ವೆಂಟಿ ಒನ್ನಲ್ಲಿ ಕೇಸಸ್ ಸತ್ತೋಗಿರೋದು ಕಮ್ಮಿ ಯಾರೂ ಸತ್ತಿಲ್ಲ ಅಂತ ಗೋರ್ಮೆಂಟ್ ರಿಪೋರ್ಟ್ ಕೊಡ್ತು ಆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನೀಟ್ನೆಸ್ ಅನ್ನೋದು ಇರೋಲ್ಲ ಕರೆಟ್ ಆಗಿರೋ ವ್ಯಾಕ್ಸಿನೇಷನ್ಸ್ ಇರೋಲ್ಲ ಕರೆಟ್ ಆಗಿರೋ ಇಂಜೆಕ್ಷನ್ಸ್ ಇರೋಲ್ಲ ಬೇಗ ಒಬ್ಬನಿಗೆ ಜ್ವರ ಬಂದರೂ ಒಂದೇ ಟ್ಯಾಬ್ಲೆಟೇ ಒಂದೇ ಇಂಜೆಕ್ಷನ್ನೇ ಕೈ ಕಾಲು ನೋವಾದರೂ ಒಂದೇ ಟ್ಯಾಬ್ಲೆಟ್ಟೇ ಒಂದೇ ಇಂಜೆಕ್ಷನ್ ಯಾರಿಗೆ ಏನು ಖಾಯ್ಲೆ ಬಂದರೂ ಒಂದೇ ಟ್ಯಾಬ್ಲೆಟ್ ಒಂದು ಇಂಜೆಕ್ಷನ್ ಒಂದೇ ಗ್ಲುಕೋಸ್ ಬಾಟ್ಲಿ ಒಂದೇ ಡ್ರಿಪ್ಪೆ ಅದರಲ್ಲಿ ಬೇರೆ ನೀಟ್ನೆಸ್ ಇರೋಲ್ಲ ಡಶ್ಬಿನ್ನುಗಳ್ ಬೇರೆ ಹಾಗೆ ಇರ್ತದೆ ಜನರು ಬೇರೆ ಅಲ್ಲಿಯೇ ಉಗಿದು ಅಲ್ಲಿಯೇ ಗಲೀಜು ಮಾಡಿ ಅಲ್ಲಿಯೇ ಇರ್ತಾರೆ ಆಸ್ಪಿಟ್ಲ್ ಬೆಡ್ಡುಗಳ್ ಮೇಲೆ ಅದನ್ನು ಕ್ಲೀನ್ ಮಾಡಿ ಒಂದು ಸುಮಾರು ಹತ್ತು ಇಪ್ಪತ್ತು ವರ್ಷ ಆಗಿರುತ್ತೆ ಬೆಡ್ ಮೇಲೆ ಧೂಳ್ ಇರ್ತದೆ ಹಾಸ್ಪಿಟ್ಲೆಲ್ಲ ಒರ್ಸಿರೋಲ್ಲ ಕಸ ತುಳ್ದಿರೋಲ್ಲ ಎಲ್ಲ ಹಾಗೆ ಇರ್ತದೆ ಆಂಬುಲೆನ್ಸ್ ಅಂತಾರೆ ಸುಮ್ಮನೆ ಆಂಬುಲೆನ್ಸೂ ತಗೊಂಡು ಬಂದು ವೇಶ್ಟು ಇಂಡಿಯಾಗೆ ಆಂಬ್ಲೆನ್ಸ್ ವೇಶ್ಟ್ ಅನ್ಕೊತೀನಿ ಹೈವೆದಲ್ಲಿ ಯಾರ್ಗಾದ್ರು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದರೆ ಒನ್ ಹವರ್ಗೆ ಎರಡು ಹವರ್ಗೆ ಅವ್ರು ಆಂಬ್ಲೆನ್ಸ್ ತಗೊಂಬರ್ತಾರೆ ಅಷ್ಟೋತ್ತಿಗೆ ಅಲ್ಲಿ ಪ್ರಾಣ ಹೋಗಿರುತ್ತೆ ವಿಲ್ ವಿಲೇಜಸ್ ಕಡೆ ಯಾವುದಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಂಬ್ಲೆನ್ ಫೋನ್ ಮಾಡ್ರಿಯ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅಂತಾರೆ ನಿಯರ್ ಬೈ ಇರೋ ಟೌನ್ ನಿಯರ್ ಬೈ ಇರೋದು ಯಾರೂ ಬರೋಲ್ಲ ಅಲ್ಲಿಂದ ಬರ್ತದೆ ಇಲ್ಲಿಂದ ಬರ್ತದಂತ ಹೀಗ್ ಆಸ್ಪಿಟ್ಲಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಇವಾಗ ಜ್ವರ ಬಂತಂತ ಆಸ್ಪಿಟ್ಲಿಗೆ ಹೋದ್ರುನು ಒಂದು ಇಂಜಕ್ಷನ್ ಕೊಡ್ತಾರೆ ಒಂದೇ ಟ್ಯಾಬ್ಲೆಟೇ ಕೊಡ್ತಾರೆ ಒಂದೇ ಹಾಯಿಂಟ್ಮೆಂಟು ಉಂಡಗ್ ಆಗಿರೋದು ಒಂದೇ ಆಯಿಂಟ್ಮೆಂಟೇ ಮತ್ತು ಕೀವು ಕಟ್ಟಿರೋದಕ್ಕೂ ಒಂದೇ ಆಯಿಂಟ್ಮೆಂಟೇ ಬೇರೆ ಇನ್ನೇನು ಹೆಚ್ಚು ಕಮ್ಮಿ ಏನಿಲ್ಲ ಅಷ್ಟು ಸ್ಪೆ ಸೂಪರ್ ಸ್ಪೆಶಾಲಿಟಿ ಇವಾಗೆಲ್ಲ ಹ ನಮ್ಮ ಪರವಾಗಿಲ್ಲ ಅನ್ನುವಷ್ಟು ಏನು ಇರೋಲ್ಲ ಡಾಕ್ಟರುಗಳು ಟೈಮಿಗೆ ಬರೋಲ್ಲ ಒಂದು ಗೋರ್ಮೆಂಟ್ ಹಾಸ್ಪೆಟ್ಲಿಗೇನೆ ಇಪ್ಪತ್ತು ಜನ ಬೇಕೆ ಬೇಕಾಗ್ತನೆ ಡಾಕ್ಟರುಗಳು ಅಲ್ಲಿ ಇರೋದು ಒಬ್ಬರು ಇಬ್ಬರು ಅಷ್ಟೇ ಮಿಕ್ಕಿದವರೆಲ್ಲ ರಜೆ ಮಾಡ್ಕೊಂಡು ಇರ್ತಾರೆ ಇಲ್ಲ ಅಂದರೆ ಅವರು ಸ್ವಂತವಾಗಿ ಪ್ರೈವೇಟ್ ಆಸ್ಪೆಟ್ಲ್ ಕಟ್ಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ದುಡ್ಡು ಮಾಡ್ಕೋತಾರೆ ಇಲ್ಲಿ ದುಡ್ಡು ಮಾಡ್ಕೋತಾರೆ ಆಪ್ರೇಷನು ಅಂತ ಹೋದಾಗ ಡಾ ಒಬ್ಬ ಪೇಷಂಟ್ ಒಳಗಡೆ ಹೋಗ್ಬೇಕು ಅಂದರೆ ಅವ್ನಿಗೆ ಫೀಸು ಸ್ಟಾಟಿಂಗಲ್ಲಿ ಫಾಮ್ ಫಿಲ್ ಮಾಡೋಕ್ ಐನೂರು ರುಪಾಯಿ ಕಟ್ಟಿಸ್ಕೋತಾರೆ ಅಲ್ಲಿ ಡಾಕ್ಟ್ರ್ ಆಪ್ರೇಷನ್ ಮಾಡಿದಾಗ ಅವ್ರಿಗೊಂದ್ ಹತ್ತು ಸಾವಿರ ಕೊಡಬೇಕು ಆಪ್ರೇಶನ್ ಥೇಟ್ರಿಂದ ಆಚೆ ಬರೋವಾಗ ಆಪ್ರೇಶನು ಬಾಡಿ ತೊ ಆಪ್ರೇಷನ್ ಮಾಡಿರೋ ಬಾಡಿನೇ ಒಳಗಡೆಯಿಂದ ಆಪ್ರೇಷನ್ ಥೇಟ್ರಿಂದ ಆಚೆ ತಗೋ ಬರಬೇಕು ಅಂದರೆ ಅಲ್ಲಿ ನರ್ಸುಗಳು ಅಲ್ಲಿರೋ ಸ್ಟೂಡೆಂಟುಗಳ್ಗೆ ಅಂತೇಳ್ಬಿಟ್ ಅಲ್ಲಿಗೊಂದು ಹತ್ತು ಸಾವಿರ ಕೊಡಬೇಕು ಮತ್ತು ಅಲ್ಲಿಂದ ಪೇಷಂಟನ್ನ ತಗೊಬಂದು ವಾರ್ಡಿಗೆ ಹಾಕುವಾಗ ಅಲ್ಲೊಂದು ಅವ್ರಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಕೊಡಬೇಕು ಅಲ್ಲಿ ರೂಮ್ ಕ್ಲೀನ್ ಮಾಡೋರು ಆಯಾಗಳಿಗೆ ಮತ್ತು ಈ ಬೇರೆ ಬೇರೆ ಅವ್ರಿಗೆ ಅವ್ರಿಗೆಲ್ಲ ಒಂದು ಐನೂರು ರುಪಾಯಿ ಮುನ್ನೂರು ರುಪಾಯಿ ಕೊಡಬೇಕು ಟ್ರೀಟ್ಮೆಂಟಿಗೆ ಅಂತೇಳಿ ಈ ಥರ ದುಡ್ಡು ಮೇಲೆ ವ್ಯಾಪಾರ ಮಾಡೋದು ಜಾಸ್ತಿ ತಪ್ಪು ಗೋರ್ಮೆಂಟ್ ಆಸ್ಪೆಟ್ಲ್ ಅಂತ ಏನಕ್ಕೆ ಎಲ್ಲರೂ ಚಿಕಿ ಚಿಕಿತ್ಸೆ ಉಚಿತ ಅಂತ ಹೇಳ್ತಾರೆ ಹೊರತು ಯಾವುದೇ ಕಾರಣವಾಗಿ ಚಿಕಿ ಉಚಿತ ಚಿಕಿತ್ಸೆ ಕೊಡೋದಿಲ್ಲ ಇದು ನಮ್ಮ ಕಣ್ಣು ಮುಂದೆ ನೋಡಿರೋದು ನಾವು ಅನುಭವ್ಸಿರೋದು ಎಗ್ಸಾಂಪಲ್ ನಮ್ಮವ್ನಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು ಅಪೆಂಡಿಕ್ಸು ಆಪ್ರೇಷನ್ ಅಂತ ಹೇಳ್ಬಿಟ್ಟು ಗೋರ್ಮೆಂಟ್ ಆಸ್ಪೆಟ್ಲ್ ಫ್ರೀ ಅಂತ ಹೇಳಿದ್ರು ಫ್ರೀ ಹೇಗ್ ಆಯಿತು ಅಂದರೆ ನಾವು ಮೂವತ್ತು ಸಾವಿರ ಕಟ್ಟಿದಕ್ಕೆ ನಾವು ಅವ್ರಿಗೆ ಇವ್ರಿಗೆ ಕೊಟ್ಟಿದಕ್ಕೆ ನಮ್ಗೆ ಮೂವತ್ತು ಸಾವಿರ ಫ್ರೀ ಅವ್ನಿಗೆ ಆಪ್ರೇಷನ್ ಫ್ರೀ ಆಪ್ರೇಷನ್ ಸೆಟ್ಟಾಗಿಲ್ಲ ಮತ್ತು ಪ್ರೈವೇಟಲ್ಲಿ ಹಾಕೊಂಡ್ ಹೋದ್ವಿ ಅಲ್ಲೊಂದು ಎರಡು ಲಕ್ಷ ಲಾಸು ಮತ್ತು ಆಪ್ರೇಷನ್ ಸೆಟ್ ಆಗಿಲ್ಲ ಪ್ರಾಣಾನೇ ಹೋಯ್ತು ಅದಕ್ಕೇನು ಮಾಡೋಕ್ಕಾಗಲ್ಲ ಒಳ್ಳೆಯ ಥರದ ಚಿಕಿತ್ಸೆ ಕೊಡಬೇಕು ಇದೆಯ ಅಂತ ನೀ ಕೇಳ್ತೀರ ಹೊರ್ತು ಯಾವುದೇ ಕಾರಣವಾಗಿ ಯಾವುದೇ ಒಂದು ಚಿಕಿತ್ಸೆ ಯಾವನೂ ಕೊಡೋಲ್ಲ ಕರೆಕ್ಟಾಗಿ ಯಾರೂ ಮಾಡೋಲ್ಲ ಗೋರ್ಮೆಂಟ್ ಹಾಸ್ಪೆಟ್ಲಲ್ಲ ಅಷ್ಟೇ ಪ್ರೈವೇಟ್ ಹಾಸ್ಪೆಟ್ಲಲ್ಲಿ ಅಷ್ಟೇ ಪ್ರೈವೇಟ್ ಹಾಸ್ಪೆಟ್ಲಲ್ಲಿ ಅವ್ನು ದುಡ್ಡು ಮಾಡೋಕೆ ಸುಮ್ಮನೆ ಜ್ವರ ಬಂದಿದೆ ಅಂತ ಹೇಳಿದ್ರೆ ಒಂದು ಹತ್ತು ದಿನ ಹದಿನೈದು ದಿನ ಅಡ್ಮೆಂಟ್ ಮಾಡಿಕೊಂಡು ಅವ್ನ ಹತ್ರ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಿತ್ಕೊಂಡು ಆಚೆ ಕಳಿಸ್ತಾರೆ ಮತ್ತು ವಾರಕ್ಕೆ ಎರಡು ಸರಿ ಮೂರು ಸರಿ ಹೋಗ್ತಾ ಬರ್ತಾನೇ ಇರಬೇಕು ಜಸ್ಟು ಫೀವರಿಗೆ ಅಂತೇಳ್ಬಿಟ್ಟು ಮಾತ್ರೆ ಟ್ಯಾಬ್ಲೆಟ್ ತಗೊಂಡರೂ ಆಗೋಲ್ಲ ಟ್ಯಾಬ್ಲೆಟ್ ತಗೊಂಡರೂ ಪ್ಯಾರಸಿಟ್ಮೋಲು ಡೋಲೋ ಸಿಕ್ಸ್ ಫಿಫ್ಟಿ ಇವು ಕೊಟ್ಟು ಕಳಿಸ್ತಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇಲ್ಲ ಇವಾಗ ಕೈ ಕಾಲು ನೋವು ಅಂದರೂ ಒಂದೇ ಇಂಜೆಕ್ಷನ್ನೇ ಜ್ವರ ಬಂದಿದ್ದರೂ ಒಂದು ಒಂದೇ ಇಂಜೆಕ್ಷನ್ನೇ ಟೈಫಯ್ಡ್ ಬಂದಿದ್ದರೂ ಒಂದೇ ಇಂಜೆಕ್ಷನ್ನೇ ಡೆಂಗ್ಯೂ ಬಂದಿದ್ದರೂ ಒಂದು ಇಂಜಕ್ಷನ್ನೇ ಕಾಲು ಮುರಿದೋಗಿದ್ರು ಒಂದು ಇಂಜೆಕ್ಷನ್ನೇ ಆ ಇಂಜೆಕ್ಷನ್ ಬೇರೇದು ಇನ್ನು ತರಿಸ್ಕೊಡ್ತಾರ ಇಲ್ಲ ನಂಗೆ ಗೊತ್ತಿಲ್ಲ ಅಲ್ಲಿ ಇರೋವಂಥ ಗ್ಲೋಕೋಸ್ ಬಾಟ್ಲು ಮೆಟೀರಿಯಲ್ಲುಗಳು ಮೆಡಿಸಿನ್ನುಗಳು ಟ್ಯಾಬ್ಲೆಟ್ಟುಗಳು ಬ್ಯಾಂಡೇಜುಗಳು ಮತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಆಚೆ ಮಾರ್ಕೆಟಲ್ಲಿ ತಗೊಬಂದು ಮಾರ್ಕೊ ಮಾರಿ ಕೊಡೋಕೆ ರೆಡಿಯಾಗಿ ಇರ್ತಾರೆ ಇದು ಈಗ ಇಲ್ಲಿರೋ ಗೋರ್ಮೆಂಟ್ ಆಸ್ಪೆಟ್ಲು ಮತ್ತು ಪ್ರೈವೇಟ್ ಆಸ್ಪೆಟ್ಲ್ ಡಿಫ್ರೆನ್ಸು ಕೊಟ್ಟಿದೆ ಅಂತ ಸುಧಾರಣೆಗೆ ಕೋವಿಡ್ ಸಾಂಕ್ರಾಮಿಕ ಸಂಬಂಧ ನಿಮ್ಮ ಅನುಭವ ಹೇಗಿತ್ತು ನಮ್ಮ ಅನುಭವ ತಿಳ್ಸಿದ್ದೀವಿ ಇಷ್ಟೇ ನಾನು ಹೇಳೋದು ಒಳ್ಳೆಯ ಒಂದು ಚಿಕಿತ್ಸೆ ಬೇಕಾಗುತ್ತೆ ಬೇಕು ಅಷ್ಟೇ